ಹಾಯ್ ನನ್ನಹೆಸ್ರು ರವಿಕಿರಣ್ ಹಿರಿಯರು ಆಟಾಡ್ತಿರ್ತಕ್ಕಂಥ ಆಟಗಳು ತುಂಬ ಕ್ರೇಜಿಯಾಗಿರ್ತವೆ ಅವು ಆ್ಯಕ್ಚುವಲಿ ಯಾವ್ಥರ ಕ್ರೇಜಿ ಅಂದರೆ ಅದರಲ್ಲಿ ಯಾವುದೇ ಥರದ ಕಲ್ಮಶ ಇರಲ್ಲ ನಿಷ್ಕಲ್ಮಶವಾಗಿ ಆಡ್ತಾ ಇರ್ತಾರೆ ಯಾವುದೇ ಲಾಭ ನಷ್ಟಗಳಿರೋದಿಲ್ಲ ಎಕ್ಸಾಂಪಲ್ ಹೇಳ್ಬೇಕಂದರೆ ನಾವು ಚಿಕ್ಕ ವಯಸಲ್ಲಿ ನಮ್ಮ ಹಿರಿಯರು ಆಟಾಡ್ತಿರ್ತ ನೋಡ ನೋಡಿದಂದರೆ ಅಳಗುಳಿ ಮನೆ ಆಟಾಡ್ತಿರೋರು ಅದ್ರಲ್ಲಿ ಯಾವುದೇ ಲಾಭಗಳಿಲ್ಲ ನಷ್ಟಗಳಿಲ್ಲ ಒಬ್ರಿಗೊಬ್ರು ಸಾಯಂಕಾಲ ಆದರೆ ಕೂತ್ಕಂಡು ಆಡೋರು ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಬೆಳಗಾವ್ ಬೆಳಗ್ಗೆ ಆಗೋವರ್ಗು ಆಡ್ ಆಡ್ತಾ ಇರೋರು ಆಮೇಲೆ ನಮ್ಮ ಅಮ್ಮಂದರು ಅಜ್ಜೀನ್ದ್ರು ಆಡ್ತಿದ್ದರು ಯಾವ ಯಾವ್ದರಲ್ಲಿ ಅಂದರೆ ದೀಪಾವಳಿಯಲ್ಲಿ ಗೌರಿ ಹುಣ್ಮೇಲಿ ಆಡ್ತಾ ಇದ್ದರು ನೈಟೆಲ್ಲ ರಾತ್ರಿಯೆಲ್ಲ ಆಡ್ತಾ ಇದ್ದರು ಆಮೇಲೆ ಹುಲಿಯಾಟಾಂತ ಆಡ್ತಾರೆ ಅದು ಅಷ್ಟೇ ತುಂಬ ಕ್ರೇಜಿಯಾಗಿರುತ್ತೆ ಅದೊಂಥರ ಆಡ್ತಿರ್ಬೇಕಾರೆ ನಾವೇ ಹುಲಿ ಏನೋ ನಾವೇ ಜಿಂಕೆ ಏನೋ ಅನ್ಸಿರುತ್ತೆ ಅಲೆಲಿ ಹುಲಿ ಅಂದರೆ ದೊಡ್ಡ ಕಲ್ಲು ಆಮೇಲೆ ಜಿಂಕೆ ಅಂದರೆ ಚಿಕ್ಕ ಕಲ್ಲು ಅಂತ್ಹೇಳಿ ಮೆನ್ಷನ್ ಮಾಡಿರ್ತಾರೆ ಆ ಥರ ಹಿರಿಯರು ಆಡ್ತಾ ಇರ್ತಾರೆ ಆಮೇಲೆ ಅಷ್ಟೇ ಅಲ್ಲ ಹಿರಿಯರು ಆಟ ಆಡ್ತಕ್ಕಂತು ಯಾವ ಥರ ಇರ್ತವಂದರೆ ಅದರಲ್ಲೇ ಚಿಕ್ಕೋರು ದೊಡ್ಡೋರು ಅಂಥವ್ರು ಏನು ಅನ್ಕೊಳೋದೇಯಿಲ್ಲ ಅದ್ರಲ್ಲಿ ಚಿಕ್ಕೋರು ಕಲ್ಬರ್ಕೆಯಾಗಿ ಆಡ್ತಾರೆ ದೊಡ್ಡವರು ಆಡ್ತಾರೆ ಅದರಿಂದ ಆಡೋದರಿಂದ ಏನಾಗುತ್ತೆ ಸಂಬಂಧಗಳು ಬೆಳೀತವೆ ಈಗಿನ ಕಾಲ್ದಲ್ಲಿ ಏನಾಗಿ ಬುಟ್ಟಿದೆ ಆಟಗಳೆಲ್ಲ ಡಿಲೀಟ್ ಮಾಡಿ ಬಿಟ್ಟಿದ್ದಾರೆ ಯಾವ ಯಾವುದೇ ರೀತಿಲಿ ಆಟ ಆಡೋದಿಲ್ಲ ನಮ್ಮ ಜೊತೆಗೆ ಆಡ್ತಿರೋರು ನಮ್ಮ ಅಪ್ಪಂದಿರು ನಮ್ಮ ತಾತಂದಿರು ಬಂದು ಆಡೋರು ಗೋಲಿ ಆಡೋರು ಆಮೇಲೆ ಗಿಲ್ಲಿ ದಾಂಡು ಆಡ್ತಾ ಇದ್ದರು ನಮ್ಮ ಜೊತೆಗೆ ಬಂದು ಆಡ್ತಾ ಇದ್ದರು ಅದಾದ್ಮೇಲೆ ನಮಗೆ ಇವ ಮಾಡ್ಕೊಡ್ತಿದ್ ಯಾವು ಎತ್ತಿನ ಬಂಡಿಗುಳು ಮಾಡ್ಕೊಡ್ತಾ ಇದ್ದರು ಆಟಗಳನ್ನ ಆಡೋದಕ್ಕೆ ಆಮೇಲೆ ಚಿಲ್ಲಿದಂಡ್ ನಮ್ಮ ಜೊತೆಗೆ ಆಡಕ್ಕೆ ಬರ್ತಾ ಬರ್ತಾ ಇದ್ದರು ನಮಗೆ ಅವಾಗ ಅನ್ಸ್ತಾ ಇತ್ತು ಅಯ್ಯೋ ನಮಗೆ ಟಿವಿ ಬೇಡ ಮೊಬೈಲ್ ಏನು ಬೇಡ ನೆನಪೇ ಇರಲಿಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರ್ತವವು ನಮ್ಮ ಜೊತೆಗೆ ಮರ್ಕೋತಿ ಆಟ ಆಟಾಡೋಕೆ ಬರೋರು ಹಂಗೇ ದೊಡ್ಡೋರಲ್ಲಿ ಅಪ್ಪ ಅವರೆಲ್ಲ ಬಂದಾಗೆ ನಮಗೆ ಒಂಥರ ಖುಷಿ ಅನ್ಸ್ತಿರುತ್ತೆ ನಮ್ಮ ನಮ್ಮ ಜೊತೆಗೆ ಆಡ್ತಾ ಇದ್ದಾರೆ ಅಂದ್ಮೇಲೆ ಇದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅಂತ್ಹೇಳಿ ಆ ಥರ ಆಮೇಲೆ ಕಬ್ಬಡ್ಡಿ ನಮ್ಮ ದೇಶೀಯ ಆಟ ಕಬ್ಬಡ್ಡಿ ಕಬ್ಬಡ್ಡಿಯನ್ನ ಆಡ್ತಿದ್ದರು ಯಾವ ಹಬ್ದಲ್ಲಿ ಅಂದರೆ ದೀಪಾವಳಿಯಲ್ಲಿ ಕಬ್ಬಡ್ಡಿ ಆಟ ಆಡೋರು ಮೇ ರಾತ್ರಿ ಟೈಮಲ್ಲಿ ದೊಡ್ಡ ದೊಡ್ಡೋರೆಲ್ಲ ಸೇರ್ಬುಟ್ಟು ಆಡೋರು ಮತ್ತದರಲ್ಲೂ ಒಂದು ರೂಲ್ಸು ಈ ಒಂದೊಂದು ತಂಡದಲ್ಲಿ ಇಬ್ರಿಬ್ಬರು ಚಿಕ್ಕ ಹುಡ್ಗ್ರು ಕರ್ಕೋಬೇಕು ಅಂತ ನಾವು ಸೇರ್ಕೋತಾಯಿದ್ವಿ ನಾವು ಆಡ್ತಾಯಿದ್ವಿ ಒಂಥರ ಸಾಮರಸ್ಯ ಇರ್ತಾಯಿತ್ತು ಒಬ್ರುಗೊಬ್ಬರು ಸಂಬಂಧಗಳು ಗಟ್ಟಿ ಆಗ್ತಾ ಇದ್ವು ನಂಬಿಕೆ ಹುಟ್ತಾಯಿತ್ತು ನಮ್ಮನ್ನ ಬಿಟ್ಟು ಇವ್ರು ಇರೋದೇ ಇಲ್ಲ ಏನೋ ನಮ್ಮನ್ನ ಬಿಟ್ಟು ಇವರು ಯಾವ್ದು ಯಾವುದು ಮಾಡಲ್ಲ ಆ ಥರ ಸಂಬಂಧ ಉಳ್ಕ ಉಳ್ಕೋತ ಇದ್ವು ಬಟ್ ಇತ್ತೀಚಿನ ದಿನ್ಗಳಲ್ಲಿ ಟಿವಿ ಬಂದು ಮೊಬೈಲ್ಸ್ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಒಬ್ರ್ಗೊಬ್ಬರು ಸಂಬಂಧನೇ ಇಲ್ ಇಲ್ದಿರೋ ಥರ ಏನೋ ಒಂದು ಮನೇಲಿ ಇರಬೇಕು ಅನ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೇಲಿರ್ತರೆ ಬಿಟ್ಟರೆ ಸಂಬಂಧಗಳು ನಮ್ಮ ಅಕ್ಕ ತಂಗಿ ಅಣ್ಣ ತಂಬ ತಂದೆ ತಾಯಿ ಅಜ್ಜಿ ಅಜ್ಜ ಈ ಥರ ಸಂಬಂಧಗಳನ್ನ ತಲೇಲಿ ಇಟ್ಕೊಂಡು ಬ್ಲಡ್ಡಲ್ಲಿ ಬೆರ್ಸ್ಕೊಳ್ಳೋದು ತುಂಬ ಈಗ ಕಡಿಮೆಯಾಗ್ಬಿಟ್ಟಿದೆ ಸೊ ಆದ್ದರಿಂದ ನಮ್ಮ ಯುವಕರೇನು ಮಾಡಬೇಕು ಮುಂದೆ ಮೊಬೈಲ್ಗಳನ್ನ ಸೊಲ್ಪ ಕಡಿಮೆ ಯೂಸ್ ಮಾಡಬೇಕು ಮೊಬೈಲ್ಗಳಲ್ಲಿ ಗೇಮ್ಸ್ ಕಡಿಮೆ ಯೂಸ್ ಮಾಡಬೇಕು ಅದನ್ನ ಬಿಟ್ಟು ಹಳ್ಳಿ ಸೊಗ್ಡಿರ್ತಕ್ಕಂಥ ಆಟಗಳನ್ನ ಆಡಬೇಕು ಹಿರಿಯರು ಯಾವ್ಯಾವ ಆಟ ಆಡ್ತಾ ಇದ್ದರು ಆ ಆಟಗಳನ್ನ ಆಡಬೇಕು ಆಮೇಲೆ ಅಳ್ಗುಳಿ ಮನೆ ಆಟ ಅನ್ನೋದು ತುಂಬ ಫೇಮಸ್ ಆಟ ನಮ್ಮ ಹಳ್ಳಿಗಳಲ್ಲಿ ಅದೊಂಥರ ಕ್ರೇಜಿ ಕ್ರೇಜಿ ಆಗಿರುತ್ತೆ ಯಾರು ಗೆಲ್ತರೋ ಯಾರು ಬಿಡ್ತರೋ ಕೊನೆವರೆಗು ಗೊತ್ತಾಗದೆ ಇಲ್ಲ ಅದು ಯಾವ್ಥರ ಇರುತ್ತೆ ಅಂದರೆ ನಾನು ಗೆಲ್ಬೇಕು ಅನ್ನೋದ್ಕಿಂತ ನನ್ನ ಅಪೊಜಿಟ್ ಇದ್ದೋರು ಗೆಲ್ಲಿ ಅನ್ನೋದೊಂದು ಇರುತ್ತೆ ಯಾಕೆಂದರೆ ಅಲ್ಯಾರು ಬೇರ್ಯವರಲ್ಲ ಅಲ್ಲ ಅಪೊಜಿಟ್ ಆಡೋರು ಅವರೆಲ್ಲ ನಮ್ಮೋರೇ ಆಗಿರ್ತಾರೆ ಸೊ ಅಲ್ಲಿ ಯಾವುದೇ ರೀತಿಯಿಂದ ಗೆಲ್ಬೇಕು ಸೋಲ್ಬೇಕು ಅನ್ನೋದು ಇರೋದಿಲ್ಲ ಒಟ್ಟು ಆಟ ಆಡಬೇಕು ಅನ್ನೋದಷ್ಟೆ ಯಾವ ಯಾಕೆ ಅಂದರೆ ಒಟ್ಗೆ ಇರ್ಬೋದಲ್ಲ ಒಟ್ಗೆ ಇ ಕೂತ್ಕೊಂಡು ಆಟ ಆಡ್ಬೋದಲ್ಲ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಆಡ್ತಿದ್ದರಷ್ಟೇ ಆದ್ದರಿಂದ ಮನೋರಂಜ ಮನೋರಂಜನೆ ತುಂಬ ತುಂಬ ಸಿಗೋದು ಅದಾದ್ಮೇಲೆ ನಮ್ಮ ಹಿರಿಯರು ಆಡ್ತಕ್ಕಂಥ ಆಟಗಳು ಅಂತ ಇನ್ನೂ ದೊಡ್ಡ ದೊಡ್ದ ಅಂತ ಬಂದರೆ ಇದು ಕಂಬ್ಳಿ ಅಂತ ಆಡೋರು ಕಂಬಳಿಯ ಮಿಸ್ ಕರಿ ಅಂತ ಬಿಡೋರು ಎತ್ತುಗುಳ್ನೆಲ್ಲ ರೇಸ್ ಬಿಡ್ತರು ಎತ್ತುಗುಳ್ನ ಊರಲ್ಲಿ ಒಂದು ಜಾಗದಿಂದ ಬಿಟ್ಟರೆ ಎತ್ತುಗುಳನ್ನ ತುಂಬ ಶೃಂಗಾರ್ವಾಗಿ ರೆಡಿ ಮಾಡಿ ಅವ ಕಂಬ್ ಕೊಂಬ್ಗಳಿಗೆ ಮೈಯೆಲ್ಲಾ ಬಣ್ಣ ಬಳ್ದು ಅದು ಒಂದು ಆಟನೇ ಅವರಿಗೆ ಅದನ್ನ ಆಟ ಅಲ್ಲ ಅಂತೇಳೋಕೆ ಬರೋದಿಲ್ಲ ಅದು ಒಂದು ಕ್ರೇಜಿ ಆಟ ನಮಗೆಲ್ಲ ಖುಷಿ ತರೋದು ನಾವೆಲ್ಲ ಸೈಡಲ್ಲಿ ನಿತ್ಕೋತ ಇದ್ವಿ ನಮಗೆ ಭಯ ಬರೋದು ಎತ್ತುಗಳು ನೋಡಿದ್ರೆ ಬಟ್ ದೊಡ್ಡೋರೆಲ್ಲ ಆಟ ಆಡ್ಬುಟ್ಟು ಯಾರ ಎತ್ತು ಗೆದ್ದರೂನು ಎಲ್ಲರು ಖುಷಿ ಪಡೋರು ತುಂಬ ಇಷ್ಟ ಪಡೋರು ಸೊ ಅವು ಆಟಗಳು ಈಗ ಕಾಣ್ತಾಯಿಲ್ಲ ಯಾಕೆಂದರೆ ನಾವೆಲ್ಲ ಈಗ ಹಳ್ಳಿಗಳ್ನ ಬಿಟ್ಟು ಸಿಟಿ ಕಡೆ ವಲಸೆ ಬರ್ತಾ ಇದ್ದೀವಿ ಯಾಕೆಂದರೆ ಎಲ್ಲ ಲಾಸ್ ಆಗ್ತಾಯಿದೆ ಲಾಸು ಕೃಷಿ ಮಡಗ್ನ ಲಾಸು ಆಗ್ತಾಯಿದೆ ಸರ್ಕಾರಗಳಿಂದ ಅನುದಾನಗಳು ಸರಿಗೆ ಬರ್ತಾಯಿಲ್ಲ ರೇಟ್ಗಳು ಸಿಕ್ತ ಇದರಿಂದ ನಾವು ಸಿಟಿಗೆ ಬಂದು ಬುಡ್ತಾ ಇದ್ವಿ ಸಿಟೀಲಿ ಪಕ್ಕದ ಮನೆಯವರು ಲೆಕ್ಕ ಇಡಿಯೋದಿಲ್ಲ ಅದೇ ಹಳ್ಳಿ ಊರ್ಗಳಲ್ಲಾದರೆ ಅಳಿಗುಳಿ ಮನೆ ಆಟ ಚಿನ್ನಿ ದಾಂಡು ಅವೆಲ್ಲ ಆಡ್ಕೊಂತಾನೆ ಎಲ್ರೂ ಇಡೀ ಊರ್ಗೂರೇ ಒಟ್ಟಾಗಿರೋದು ಇಡೀ ಊರೇ ಒಂದು ಫ್ಯಾಮಿಲಿ ಥರ ಇರ್ತಾ ಇದ್ವಿ ಸೊ ಅದು ಮರಿ ಕಳಿಸ್ಬೇಕಂತೇಳಿ ನಾವು ತುಂಬ ಆಸೆ ಪಡ್ತಾಯಿದ್ದೀನಿ ತ್ಯಾಂಕ್ ಯು ವೆರಿ ಮಚ್